ನಾನು ದೀಕ್ಷಾ ಹಾಂ ದೀಕ್ಷಾ ಅಂತ ಹೇಳಿ ನೀವು ಮುತ್ತೂಟ್ ಫೈನಾನ್ಸ್ ಮ್ಯಾನೇಜರಾ ನನಗೆ ಗೋಲ್ಡ್ ಲೋನ್ ತೆಗೀಬೇಕಿತ್ತು ನನ್ನ ಹತ್ರ ಒಂದು ಸರ ಇದೆ ಅದು ಇಪ್ಪತ್ತು ಗ್ರಾಮ್ ಇದೆ ಅದಕ್ಕೆ ಎಷ್ಟು ಲೋನ್ ಸಿಗ್ಬೋದು ಅಂತ ಹೇಳಿ ಹೇಳ್ಬೋದಾ ಇಪ್ಪತ್ತು ಗ್ರಾಮ್

ಅಲ್ಲ ಎಷ್ಟು ಇದು ಇದು ಪರ್ಸಂಟೇಜ್ ಬಡ್ಡಿ ಬೀಳ್ತದೆ ನೀವು ಅದಕ್ಕೆ ಕೊಡ್ತಿರ್ತೀರಲ್ಲ ಎಲ್ಲ ಹಾಗೆ ಕಡಿಮೆ ಬಡ್ಡಿದು ಎಲ್ಲ ಎಷ್ಟು ಅದು

ಹಾಂ ಕಡಿಮೆ ಇಲ್ಲವಾ ಅದಕ್ಕಿಂತ

ಮತ್ತು ಯಾವ ರೀತಿ ಎಲ್ಲ ಇದೆ ಈಗ ಪ್ರೋಸೆಸ್ಸ ಅದರದ್ದು ಪ್ರೋಸೆಸ್ ಎಲ್ಲ ಇರುತ್ತಲ್ಲ ಎಷ್ಟು ಕೊಟ್ಟರೆ ಎಷ್ಟು ಸಿಗ್ತದೆ

ನಿಮ್ಮ ಪ್ರಕಾರ ಅದಕ್ಕೆ ಎಷ್ಟು ಸಿಗ್ಬೊ ಹಾಂ ಎರಡು ವರ್ಷ ನಾನು ಕಂತಿನ ಪ್ರಕಾರ ಕಟ್ಬೇಕಂತ ಇದ್ದೀನಿ ಮಂತ್ ಮಂತಿಗೆ ಇಷ್ಟು ಅಂತ ಹೇಳಿ

ಹಾಂ ಮತ್ತು ಫೋನಲ್ಲಿ ಹೇಳ್ಲಿಕ್ಕೆ ಆಗಲ್ಲವಾ ಆಗ ಇಪ್ಪತ್ತು ಗ್ರಾಮ್ಗೆ ಎಷ್ಟು ಸಿಗ್ಬೋದು ಅಂತ ಹೇಳಿ ಒಂದು ಅಂದಾಜಿಗೆ

ಹಾಂ ಸರಿ ಧನ್ಯವಾದಗಳು